ವಿವಿಧ ಬಗೆಯ ಕ್ರೀಡೆಗಳನ್ನು ಉತ್ತೇಜಿಸುವ ಯಾವುದಾದರು ಸಂಘಟನೆ ನಿಮ್ಮ ಭಾಗದಲ್ಲಿ ಹೌದು ನಮ್ಮ ಭಾಗದಲ್ಲಿ ವಿವಿಧ ಸಂ ಕ್ರೀಡೆಗಳನ್ನು ಉತ್ತೇಜಿಸುವ ಕೆಲವು ಸಂಘಟನೆಗಳಿವೆ ಅಂದರೆ ನಮ್ಮ ಕಡೆ ಈಗ ಕೆಲವು ಕ್ರಿಕೆಟ್ ಟೂರ್ನಮೆಂಟ್ ಆಗ್ಬಹುದು ಕಬಡ್ಡಿ ಟೀಮ್ ನಮ್ಮ ಕಡೆ ಅತ್ಯಂತ ಹೆಚ್ಚಾಗಿ ಉತ್ತೇಜಿಸುವ ಕ್ರೀಡೆ ಅಂದರೆ ಕ್ರಿಕೆಟ್ ಆಮ್ಯಾಗೆ ಕಬಡ್ಡಿ ವಾಲಿಬಾಲ್ ಇಂತಹ ಆಟಗಳನ್ನು ಕೆಲವೊಮ್ಮೆ ಟೂರ್ನಮೆಂಟಾಗಿ ನಾವು ಲೋಕಲ್ ಪ್ಲೇಸುಗಳಲ್ಲಿ ಲೋಕಲ್ ಪ್ಲೇಯರ್ಸಿಗಾಗಿ ಇಡುತ್ತೇವೆ ಇದರಿಂದ ಸ್ಥಳೀಯ ಪ್ರತಿಭೆಗಳು ಅನಾವರಣಗೊಳ್ಳುತ್ತದೆ ಈಗ ಯಾವುದೆಲ್ಲ ಯಾರೆಲ್ಲ ಉತ್ತಮ ಒಳ್ಳೆಯ ಒಂದು ಒಳ್ಳೆಯ ಪ್ರೊಪೆಷನಲ್ ಪ್ಲೇಯರ್ಸಾಗಿ ಕಾಣ್ತಾರೆ ಅದು ಗೊತ್ತಾಗುತ್ತದೆ ಆಮೇಲೆ ಅವರನ್ನು ಅವರು ಹೀಗೆಯೇ ನಮ್ಮ ಸಂಘಟನೆಗಳಿಂದ ಮೇಲೆ ಮೇಲೆ ಸಿಗುವ ಎಲ್ಲ ಪ್ರದೇಶಗಳಲ್ಲಿ ಆಟ ಆಡಿ ಆಮೇಲೆ ತಮ್ಮ ಎಲ್ಲ ಪ್ರದೇಶಗಳನ್ನು ಗುರುತಿಸಿಕೊಳ್ಳುತ್ತಾರೆ ತಮ್ಮ ಪ್ರತಿಭೆಯ ಮೂಲಕ ಇದು ಅವರ ಕ್ರೀಡಾ ಇದು ಅವರ ಕ್ರೀಡಾ ಆ್ಯಕ್ಟಿವಿಟಿ ಇದು ಒಂದು ಅವರಿಗೆ ಹೆಲ್ಪ್ಫುಲ್ಲಾಗುತ್ತೆ ಫುಲ್ ಪ್ಯೂಚರಿಗೆ ಇದರಿಂದ ಅವರಿಗೆ ಮೇಲೆ ಮೇಲೆ ಉನ್ನತ ಕ್ಷೇತ್ರಗಳಲ್ಲಿ ಭಾಗವಹಿಸಲು ಅವಕಾಶ ದೊರೆಯುತ್ತದೆ ಇನ್ನು ಹೀಗೆ ನಮ್ಮದು ಕೆಲವೊಂದು ಅಸೋಶಿಯೇಷನ್ಗಳಿವೆ ಕ್ರೀಡೆಗೆ ಸಂಬಂಧಿಸಿ ಇದರಲ್ಲಿ ಕೆಲವು ನಾವು ಕ್ರೀಡಾಳುಗಳನ್ನು ಗುರುತಿಸಿ ಆಮೇಲೆ ನಾವು ಅವರನ್ನು ಕ್ರೀಡಾಳುಗಳನ್ನು ಗುರುತಿಸಿ ಆಮೇಲೆ ಅವರನ್ನು ನಾವು ಅವರಿಗೆ ಪ್ರೋತ್ಸಾಹ ಧನ ಅಂತ ಅವುಗಳನ್ನು ನೀಡಿ ಅವರ ಸಾಮ್ ಸಾಮರ್ಥ್ಯವನ್ನು ಗುರುತಿಸ್ತೇವೆ ಇದರಿಂದ ಅವರಿಗೂ ಸಹಾಯವಾಗುತ್ತದೆ ನಾವು ಪ್ರೋತ್ಸಾಹ ಧನ ನೀಡುವುದರಿಂದ ಅವರಿಗೆ ಆರ್ಥಿಕವಾಗಿಯೂ ಕೆಲವು ಸಹಾಯ ಆಗ್ತದೆ ಇದರಿಂದ ಅವರ ಮುಂದೆ ಫ್ಯೂಚರಿನಲ್ಲೂ ಕೆಲವು ಎಲ್ಲಿಯಾದರು ಹೋಗುವಂತಹ ಸಂದರ್ಭದಲ್ಲೂ ಈ ಆರ್ಥಿಕವಾಗಿ ನೀಡಿದ ಕೆಲವು ಪ್ರೋತ್ಸಾಹ ಧನವು ಖರ್ಚು ವೆಚ್ಚಗಳಿಗೆಲ್ಲ ಅವರ ಸ್ಪೋರ್ಟ್ಸ್ ಕಿಟ್ ಇರ್ಬೋದು ಇಂಥವುಗಳನ್ನು ಖರೀದಿಸಲು ಉತ್ತಮ ಉಪಯೋಗವಾಗುತ್ತದೆ ಇದು ಯಾವುದೇ ಇನ್ನು ಕೆಲವು ಇನ್ನು ಹೇಳಬೇಕಂದರೆ ಸ್ಥಳೀಯ ಮ್ಯಾಚ್ಗಳನ್ನು ಏರ್ಪಡಿಸ್ತೇವೆ ಅಲ್ಲಿ ತುಂಬ ಊರಿನ ಹಲವು ಕಡೆಗಳಲ್ಲಿ ತುಂಬ ತುಂಬ ಅಂದರೆ ತುಂಬ ಹಲವು ಒಳ್ಳೊಳ್ಳೆಯ ಸಾಮರ್ಥ್ಯಕ್ಕೆ ಕಾಣ ಸಿಗ್ಬಹುದು ಅದ್ರಲ್ಲಿ ಅಲ್ಲೂ ಗುರುತಿಸಿ ಹಲವು ಪ್ರತಿಭೆಗಳಿಗೆ ಪ್ರೋತ್ಸಾಹ ಧನ ಅವರು ಗುರುತಿಸಿಕೊಂಡಿದ್ದರಲ್ಲಿ ಗುರುತಿಸಿಕೊಂಡ ಸ್ಥಳಗಳಲ್ಲಿ ಅವರಿಗೆ ಗುಣಮಟ್ಟವಾದ ಪ್ರ ಬಹುಮಾನ ಇಂಥವುಗಳನ್ನು ನೋಡಿ ಅವರನ್ನು ಉತ್ತಮ ಆಟಗಾರರೆಂದು ಪ್ರದರ್ಶಿಸುತ್ತೇವೆ ಇದು ಬಹಳ ಹೆಲ್ಪ್ ಸಂದರ್ಭ ಇದು ಬಹಳ ಸಹಾಯ ಆಗುತ್ತದೆ ಅವರಿಗೂ ಆಮೇಲೆ ಯುವ ಜನರು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಪಾಲ್ಗೊಳ್ಳಲು ಯಾವ ಕ್ರಿಯೆಗಳಿವೆ ಅಂದರೆ ನಮ್ಮದು ಅಂತರಾಷ್ಟ್ರೀಯ ಮಟ್ಟ ಮತ್ತು ಹಾಗಂತ ಹೇಳಲಿಕ್ಕಾಗಲ್ಲ ಆದರೂ ಕೆಲವು ನಮ್ಮ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಮೇಲೆ ಮೇಲೆ ಉನ್ನತ ಸ್ಥಾನಗಳಲ್ಲಿ ಆಡಲು ಅವಕಾಶ ಸಿಗುವ ಹಾಗೆ ಕಲ್ಪಿಸಿ ಕೊಡುತ್ತೇವೆ ಅಂದರೆ ನಮ್ಮದು ಇಲ್ಲಿ ಲೋಕಲ್ ಪ್ರತಿಭೆಗಳಲ್ಲಿ ಎಲ್ಲಿ ಸಾಗತ್ತೆ ಲೋಕಲ್ ಪ್ರತಿಭೆಗಳು ಇಲ್ಲಿ ಕಾಣಸಿಗುತ್ತಾರೆ ಅವರು ಆಮೇಲೆ ನಮ್ಮ ತಾಲೂಕು ಮಟ್ಟದಲ್ಲಿ ಮತ್ತೆ ಪ್ರತಿಭೆಗಳು ಈಗ ಅದಲ್ಲದೆ ಈಗ ಇನ್ನು ಹೆಚ್ಚು ಹೇಳ್ಬೇಕೆಂದರೆ ತರಗತಿವಾರು ಶಾಲಾ ವಿದ್ಯಾರ್ಥಿಗಳು ಪ್ರತಿಭೆಗಳು ಹುಟ್ಟೋದೇ ಮಕ್ಕಳಲ್ಲಿ ಮಕ್ಕಳೀಗ ಶಾಲೆಯಲ್ಲಿ ಉತ್ತಮವಾಗಿದ್ದರೆ ಅವರಿಗೊಂದು ಕೋಚಿಂಗ್ ನೀಡುವ ಮೂಲಕ ಅವರನ್ನು ಬೆಳೆಸುತ್ತೇವೆ ಅದು ಶಾಲಾ ಮಟ್ಟದಲ್ಲಾಗ್ಲಿ ಅದು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಆಗಿ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೀಗೆ ತಲುಪುತ್ತದೆ ಇದು ಬಹಳ ಉತ್ತಮ ಉಪಯೋಗ ಆಗುತ್ತದೆ ಸ್ಟೂಡೆಂಟ್ಗಳಿಗೆ ಇದರಿಂದ ಎಲ್ಲರು ತಮ್ಮ ಪ್ರತಿಭೆಯನ್ನು ಅನಾ ಅನಾವರಣಗೊಳಿಸಲು ಇದೊಂದು ಸೂಕ್ತವಾದ ಸ್ಥಳವಾಗಿದೆ ಶಾಲೆ ಎನ್ನುದು ಇನ್ನು ಕೆಲವು ಆಟಗಾರರು ತಮ್ಮ ಕೆಲವೊಂದು ಕ್ಷೇತ್ರಗಳಲ್ಲಿ ಆಡಲು ನಿಪುಣರಾಗಿರುತ್ತಾರೆ ಅವರಿಗೆ ಆ ಆ ಕ್ಷೇತ್ರದಲ್ಲಿ ಎಷ್ಟು ಬೇಕೋ ಅಷ್ಟು ತರಬೇತಿ ನೀಡಿ ಅದಕ್ಕೆ ಬೇಕಾದ ಕೆಲವು ಆರ್ಥಿಕ ಸಹಾಯಗಳನ್ನು ನೀಡಿ ಇಂಥವುಗಳನ್ನು ಬೆಳೆಸುವ ಸಂಘಟನೆಗಳನ್ನು ನಮ್ಮಲ್ಲಿ ಕಾಣಬಹುದು ಕೆಲವು ನಮ್ಮ ಯುವಕರ ಕೆಲವೊಂದು ಸಂಘಟನೆಗಳು ಇದಕ್ಕೆಲ್ಲ ಉಪಯೋಗ ಉಪಕಾರ ಆಗಿದೆ ಅವರಿಗೆ ಇದು ಇದರಿಂದ ಅವರು ಮುಂದಿನ ಅವರ ಭವಿಷ್ಯವು ಉಜ್ವಲವಾಗಿ ಇರ್ಬೋದು ಆಮೇಲೆ ನೆ ಅವರು ಒಳ್ಳೆಯ ಕ್ರೀಡಾಪಟುಗಳಾದರೆ ನಮ್ಮ ಸಂಘಕ್ಕೂ ಒಂದು ಉಪಯೋಗ ನಮಗೂ ಬ್ ಉಪಯುಕ್ತ ಅವರಿಂದ ಹೀಗೆ ನಾವು ನಾವು ಬೆಳೆಯುವುದಂದರೆ ನಮಗೆ ಅವರು ಬೆಳೆದು ಆಟಗಾರರಾಗಿ ಒಂದು ಒಳ್ಳೆಯ ಆಟಗಾರರಾಗಿದ್ದರೆ ಆದರೆ ನಮಗೆ ನಮ್ಮ ಉತ್ತಮ ಆಟಗಾರರಾಗಿದ್ದರೆ ನಮಗೂ ಅದೊಂದು ಉತ್ತಮ